ನಮ್ಮ ಊರಲ್ಲಿ ಲಕ್ಕುಂಡಿಯಲ್ಲಿ ಹೂವನ್ನು ಬೆಳೆಯುತ್ತಾರೆ ಸಾವಿರಾರು ಹೂವುಗಳನ್ನು ಬೆಳೆಸುತ್ತೇವೆ ಅದನ್ನು ಅಂಟನ್ನು ತಗೊಂಡ್ಬಂದು ನ ಹಚ್ಚಿ ನೀರನ್ನು ಹಾಸಿ ಮಲ್ಲಿಗೆ ಹೂವನ್ನು ಮಲ್ಲಿಗೆ ಗುಲಾಬಿ ಚೆಂಡು ಹೂವು ಶಾವಂತಿ ಕನಕ ಮಲ್ಲಿಗೆ ಆಬಲಿಗಳನ್ನೂ ಸಾವಿರಾರು ಹೂವುಗಳನ್ನು ಬೆಳೆಸುತ್ತೇವೆ ನಮ್ಮ ಮನೆಯಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನು ನಾವು ಹೂವನ್ನು ಬಳಸಿ ಪೂಜೆಯನ್ನು ಮಾಡುತ್ತೇವೆ ಮದುವೆ ಮಂಟಪಕ್ಕೆ ಅಲಂಕಾರವನ್ನು ಮಾಡುತ್ತೇವೆ ಮತ್ತು ನಾವು ಹೂವನ್ನು ಬೇರೆಯವರಿಗೆ ಕೊಡುತ್ತೇವೆ ಅವರು ಬೇಕಾದಷ್ಟೆ ತಗೊಂಡು ಹೊರ್ಳಿ ನಮಗೆ ವಾಪಸ್ ರೊಕ್ಕವನ್ನು ಕೊಡುತ್ತಾರೆ ನಾವು ತೂಕ ಮಾಡಿ ಮಾರ್ಕೆಟಿಗೆಯನ್ನು ಕಳಿಸುತ್ತೇವೆ ಮಾರ್ಕೆಟ್ನಲ್ಲಿ ಸಾವಿರಾರು ಜನ್ರ್ಗಳನ್ನು ಒಯ್ಯುತ್ತಾರೆ ಒಯ್ದ ತಕ್ಷಣ ನಾವು ಅವರು ನಮಗೆ ರೊಕ್ಕವನ್ನು ಕೊಡುತ್ತಾರೆ ಗುಲಾಬಿ ಹೂವನ್ನೂ ಭಾಳ ಇಷ್ಟ ಪಡುತ್ತಾರೆ ಊರಲ್ಲಿ ಜನರು ಈಗ ಯಾರಾದರೂ ತೋಟದಲ್ಲಿ ಬೆಳೆದರೆ ನಮಗೆ ಒಂದಷ್ಟು ಹೂ ಕೊಡಮ್ಮ ಅಂತ ಕೇಳೋಕ್ಕೆ ಬರ್ತಾರೆ ಅಂತ ಮನೆಯಲ್ಲಿ ಇಟ್ಟಿದ್ದೇವೆ ನಾವು ಹೂವನ್ನು ಕಟ್ಟುತ್ತೇವೆ ಹೂವನ್ನು ಮಾರಲಿಕ್ಕೆ ಹೋಗುತ್ತಾರೆ ಈಗ ನಮ್ಮ ಮನೆಯಲ್ಲಿ ಹಣ್ಣು ಹಣ್ಣಿನ ಗಿಡವನ್ನು ಹಚ್ಚುತ್ತೇವೆ ಹಚ್ಚಿದ ತಕ್ಷಣ ನಾವು ಬೆಳೆಯನ್ನು ಬಿತ್ತುತ್ತೇವೆ ಬಿತ್ತಿದ ತಕ್ಷಣ ಬೀಜ ಗೊಬ್ಬರ ಎಣ್ಣೆ ಎಡೆ ಬಿಡಿಸುದು ಹರಗುವುದು ಕಸ ಆರಿಸುವುದು ಎಲ್ಲವನ್ನು ಮಾಡುತ್ತೇವೆ ಮಾಡಿದ ತಕ್ಷಣ ನಾವು ಅವರಿಗೆ ರೊಕ್ಕವನ್ನು ಕೊಡುತ್ತೇವೆ ರೊಕ್ಕ ಕೊಟ್ಟ ತಕ್ಷಣ ಅವರು ಮತ್ತೆ ಇನ್ನೊಮ್ಮೆ ಕರೆದಾಗ ಜಲ್ದಿ ಬರ್ತಾರೆ ಅನ್ನೋ ಜಾಸ್ತಿ ರೊಕ್ಕವನ್ನು ಕೊಡುತ್ತೇವೆ ಆದರೆ ತರಕಾರಿಯನ್ನು ಬೆಳೆಯುತ್ತಾರೆ ತರಕಾರಿ ಮಾರ್ಕೆಟಿಗೆ ಮಾರ್ಕೆಟಿಗೆ ಹಾಕುತ್ತೇವೆ ಮಾರ್ಕೆಟ್ನಲ್ಲಿ ನಾವೇ ಕೂತು ಮಾರುತ್ತೇವೆ ಮಾರಿದ ತಕ್ಷಣ ನಮಗೆ ನಮ್ಮ ರೊಕ್ಕಗಳನ್ನು ಬರುತ್ತೆ ಬಂದ ತಕ್ಷಣ ನಾವು ಬೇರೆಯವ್ರಿಗೆ ತಗೊಂಡಲ್ಲಿ ಹೋಗಿ ತೋಟದವರಿಗೆ ರೊಕ್ಕ ಕೊಟ್ಟು ಮತ್ತು ಹಣ್ಣು ಇಲ್ಲ ಹಂಪ್ಲು ಹೂವು ತರಕಾರಿ ತೊಗೊಂಡ್ ಬರ್ತೀವಿ ಪತ್ರಿಗಳನ್ನು ಗಿಡವನ್ನು ನಾಟಿಸ್ತೀವಿ ನಾಟಿದ ತಕ್ಷಣ ಈ ಬೇರೆಯವರಿಗೆ ಈ ಪೂಜೆ ಪುನಸ್ಕಾರಕ್ಕೆ ಕೊಡುತ್ತೇವೆ ಮತ್ತು ನಾವು ಫ್ರೆಂಡ್ಸ್ ಜೋಡಿ ಈಗ ಎಲ್ಲಿಯಾದ್ರೂ ತೋಟದಲ್ಲಿ ಅಲ್ಲಿ ಇಲ್ಲಿ ಹೋದಲ್ಲಿ ಹೂವನ್ನೂ ಕಟ್ಟಲಿಕ್ಕೆ ಇಷ್ಟಪಡುತ್ತಾರೆ ತಲೆಯಲ್ಲಿ ಮುಡುಕೊಳಕ್ಕೆ ಇಷ್ಟಪಡುತ್ತಾರೆ ಸಾವಿರಾರು ಜನ ಹೂವನ್ನು ಇಷ್ಟಪಡುತ್ತಾರೆ ಒಬ್ಬೊಬ್ಬರು ಹೂವನ್ನು ಅಲಂಕಾರದಿಂದ ರೆಡಿ ಆಗುತ್ತಾರೆ ಮದುವೆ ಮಂಟಪದಲ್ಲಿ ಅಲಂಕಾರ ಮಾಡುವುದಕ್ಕೆ ಹೋಗಿ ಕೊಡುತ್ತೇವೆ ಅಲಂಕಾರ ಮಾಡುತ್ತೇವೆ ಮನೆಯಲ್ಲಿ ಹಬ್ಬ ಹುಣ್ಣಿಮೆ ಏನಾದರೂ ಇದ್ದರೆ ಸಂಭ್ರಮದಲ್ಲಿ ನಾವು ದೇವಿ ಪುರಾಣಗಳನ್ನು ಓದುಕ್ಕೆ ಕೂತಾಗ ಹೂವನ್ನು ಬೇಕೇ ಬೇಕು ಅಂತ ಹೂವನ್ನು ತೊಗೊಂಡು ಬಂದು ಹೂವನ್ನು ಆರಿಸಿ ತೊಗೊಂಡು ಬಂದು ಹಾಕುತ್ತೇವೆ ಹಣ್ಣನ್ನು ಮಾರಲಿಕ್ಕೆ ಹೋದಾಗ ನಮಗೆ ಬಾಳೆಹಣ್ಣು ಎಲ್ಲ ಬಾಳೆಹಣ್ಣು ಸೇಬುಹಣ್ಣು ಮೂಸಂಬಿ ಹಣ್ಣು ಮತ್ತು ಕಿವಿ ಹಣ್ಣು ಪಪ್ಪಾಯಿ ಹಣ್ಣು ದಾಳಂಬ್ರಿ ಹಣ್ಣು ಸೀತಾಫಲ ಹಣ್ಣು ಅವು ಎಲ್ಲ ಹಣ್ಣುಗಳನ್ನು ಹೋಗಿ ಮಾರ್ಕೆಟಿಗೆ ಹಾಕುತ್ತೇವೆ ನನಗೆ ಭಾಳ ತುಂಬ ಇಷ್ಟವಾದ ಹಣ್ಣು ಅಂದರೆ ಸೇಬುಹಣ್ಣು ಮತ್ತು ಕರ್ಬುಜಿ ಹಣ್ಣು ಮತ್ತು ಮಾರ್ಕೆಟಿಗೆ ಹೋದಾಗ ನೋಡಲಿಕ್ಕೆ ಸಾವಿರಾರು ಸಾವಿರಾರು ಬೆಳೆಗಳನ್ನು ಗಿಡವನ್ನು ಇಟ್ಟಿದ್ದಾರೆ ನಾವು ರೊಕ್ಕ ಕೊಟ್ಟು ತಗೊಂಡು ಬಂದು ಸಸಿಗಳನ್ನು ನಾಟಿಸಿ ತಕ್ಷಣ ಬೇರೆಯವ್ರಿಗೆ ಮತ್ತು ನಾವು ಗಿಡವನ್ನು ತೊಗೊಂಡು ನಾವೇ ಮಾರಲಿಕ್ಕೆ ಹೋಗುತ್ತಾರೆ ಅಂದ್ರೆ ತೆಂಗಿನ್ಕಾಯಿ ಗಿಡ ಅದು ಒಂದು ವರ್ಷದ ತನಕ ದೇವ್ರಿಗೆ ಇಟ್ಟು ಆದ ತಕ್ಷಣ ಕಾಯಿ ಮೊಳಕೆ ಹಾಯುತ್ತೆ ಒಂದು ವರ್ಷ ತನಕ ಕಾಯನ್ನು ಚೇಂಜ್ ಮಾಡುವುದಿಲ್ಲ ಒಂದು ವರ್ಷ ಆದ ನಂತರ ಕಾಯನ್ನು ಚೇಂಜ್ ಮಾಡುತ್ತೇವೆ ಅದು ಮೊಳಕೆ ಆದ ತಕ್ಷಣ ಒಂದು ಬಕೆಟ್ನಲ್ಲಿ ಒಂದು ಅಥವಾ ಒಂದು ಐದು ತಿಂಗಳು ಆರು ತಿಂಗಳು ಒಂದು ಬಕೆಟಲ್ಲಿ ನೀರು ಹಾಕಿ ಇಡುತ್ತೇವೆ ಇಟ್ಟ ತಕ್ಷಣ ಸಾವಿರಾರು ಗಿಡಗಳನ್ನು ಹೋಗಿ ತೋಟದಲ್ಲಿ ಹೋಗಿ ಹಚ್ಚಿ ಬರುತ್ತೇವೆ ಹಚ್ಚಿ ಬಂದ ತಕ್ಷಣ ನೀರನ್ನು ಹಾಕುತ್ತೇವೆ ನೀರು ನೀರು ಹಾಕಿದ ನಂತರ ಗೊಬ್ಬರವನ್ನು ಹಾಕುತ್ತೇವೆ ಗೊಬ್ಬರ ಹಾಕಿದ ತಕ್ಷಣ ಅದನ್ನು ಸ್ವಚ್ಛಗೆ ಇಡುತ್ತೇವೆ ಗಿಡಗಳನ್ನು ಮುಳ್ಳನ್ನು ಹಚ್ಚುತ್ತೇವೆ ಯಾರೂ ಮಂಗ ಏನು ತಿನ್ನಬಾರ್ದು ಅನ್ನೋದಕ್ಕೆ ಹಚ್ಚಿದ ತಕ್ಷಣ ಗಿಡ ದೊಡ್ಡದಾದ ಮೇಲೆ ತೆಂಗಿನ ಕಾಯಿಯನ್ನು ಕೊಡುತ್ತೆ ಕಾಯಿ ಒಳಗೆ ಕೊಬ್ಬರಿ ಹಾಲು ಇರುತ್ತೆ ಈಗ ಮತ್ತೆ ನಾವು ಬೇರೆ ಊರಲ್ಲಿ ಹೋದರೆ ಒಂದು ತೆಂಗಿನ್ ಕಾಯಿಗೆ ಇಪ್ಪತ್ತು ಮೂವತ್ತು ರೂಪಾಯಿ ತೊಗೊತಾರ ಅನ್ನುದಕ್ಕೆ ನಾವು ತೋಟದಲ್ಲಿ ಬೆಳೆಸುತ್ತೇವೆ ಹೂವನ್ನು ಬೇರೆಯವ್ರಿಗೆ ತೊಗೊಂಡು ಬರೋಕ್ಕೆ ಹೋದ್ರೆ ಅವರು ಜಾಸ್ತಿ ರೊಕ್ಕಕ್ಕೆ ಹುಡುಕ್ತಾರೆ ನಾವೇ ನಮ್ಮ ಮನೆಯ ಸುತ್ತಮುತ್ತ ಹಚ್ಚಿದರೆ ನಮಗೆ ಬೇಕಾಗ್ತವೆ ಅಂತ ನೋಡಿಕೊಳ್ಳುತ್ತೇವೆ ಮತ್ತು ನಾವು ಹೈ ಸ್ಕೂಲ್ ಕಲಿಯುವಾಗ ಪರಿಸರ ದಿನಾಚರಣೆಯಂದು ಆಚರಣೆ ಮಾಡುತ್ತೇವೆ ಗಿಡಗಳನ್ನು ನಾಟಿಸಿ ದಿನಾ ಎರಡು ದಿನಕ್ಕೆ ಒಮ್ಮೆ ನೀರನ್ನು ಹಾಕುತ್ತಿದ್ದೇವೆ ನೀರು ಹಾಕಿದ ತಕ್ಷಣ ಅದನ್ನು ಗೊಬ್ಬರವನ್ನು ಹಾಕುತ್ತಿದ್ದೇವೆ ಸೆಗಣಿ ಗೊಬ್ಬರವನ್ನು ಹಾಕುತ್ತಿದ್ದೇವೆ ಮತ್ತು ಸೆಗಣಿ ಗೊಬ್ಬರ ಆದ ತಕ್ಷಣ ಬೀಜವನ್ನು ಬಿತ್ತುತ್ತೇವೆ ಬೀಜ ಹಾಕಿದ ತಕ್ಷಣ ಸೆಗಣಿ ಗೊಬ್ಬರ ಎರೆ ಗೊಬ್ಬರ ಎಲ್ಲ ಹಾಕುತ್ತಿದ್ದೇವೆ ಎರೆ ಗೊಬ್ಬರ ಹಾಕಿದ ತಕ್ಷಣ ಪೀಕು ಒಮ್ಮೊಮ್ಮೆ ಚಲೋ ಬರುತ್ತೆ ಒಮ್ಮೊಮ್ಮೆ ಬರುದಿಲ್ಲ ಅದರ್ತಾ ಸಂಬಂಧ ಸೆಗಣಿ ಗೊಬ್ಬರವನ್ನು ಬಳಸಿ ಹಾಕುತ್ತೇವೆ ಅದರಿಂದ ನಮಗೆ ಪರಿಸರ ಚಲೋ ಬರುತ್ತೆ ಪೇರ್ಲಿಕಾಯಿ ಗಿಡ ಹಚ್ಚುತ್ತೇವೆ ಪೇರ್ಲಿ ಹಣ್ಣು ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ತಗೊತಿವಿ ತೊಗೊಂಡು ಆದ ತಕ್ಷಣ ಮಾರ್ಕೆಟಿಗೆ ಹಾಕುತ್ತೇವೆ ಹಾಕಿದ ನಂತರ ನಮಗೆ ಪಗಾ ರೊಕ್ಕವನ್ನು ಕೊಡುತ್ತಾರೆ ಕೊಟ್ಟ ತಕ್ಷಣ ನಾವು ಮನೆಯಲ್ಲಿ ಎಲ್ಲರೂ ಸೇರಿ ಹಂಚಿ ಮನೆಗೆ ತರಕಾರಿ ತಂದು ಮಾರ್ಕೆಟಿಗೆ ಹೋಗಿ ತರಕಾರಿ ತಗೊಂಡ್ಬಂದು ಅಡುಗೆಯನ್ನು ಮಾಡಿಕೊಂಡು ಉಣ್ಣುತ್ತೇವೆ ಮತ್ತು ತೋಟದಲ್ಲಿ ಸಾವಿರಾರು ಹೂವುಗಳು ಸಾವಿರಾರು ಹಣ್ಣುಗಳು ಸಾವಿರಾರು ಬೀಜ ಬೀಜಗಳು ಸಾವಿರಾರು ಕಾಯಿ ಪಲ್ಯಗಳು ಬೆಳೆಯುತ್ತೇವೆ ನಾನು ಹೈ ಸ್ಕೂಲ್ ಕಲಿಯುವಾಗ ಕಸ ಹೈ ಸ್ಕೂಲ್ ಕಲಿಯುವಾಗಲ್ಲ ಪ್ರೈಮರಿ ಕಲಿಯುವಾಗ ಶಾಲಿಗೆ ಹೋದ ತಕ್ಷಣ ಕಸನು ನೀರು ಒಗ್ಗಿ ಈ ಸ್ವಚ್ಛಗೆ ಕ್ಲೀನಾಗಿ ಇಟ್ಟುಕೊಂಡು ಗ್ರೌಂಡ್ ಎಲ್ಲ ಪರಿಸರಕ್ಕೆ ಎಲ್ಲ ನೀರು ಹಾಕಿ ಗಿಡವನ್ನು ನಾಟಿಸಿದ್ದಕ್ಕೆ ಅದನ್ನು ಕಸ ಆರಿಸೋಕ್ಕೆ ಹಚ್ಚಿ ಕಸವನ್ನು ಆರಿಸಿದ ತಕ್ಷಣ ಹುಡುಗಿಯರಿಗೆ ಕೈ ತೊಳ್ಕೊಂ ಬಾ ಅಂತ ಹೇಳಿ ಅದಕ್ಕೆ ನೀರನ್ನು ಹಾಕಿಸುತ್ತಿದ್ದೇವೆ ಹಾಕಿಸಿದ ನಂತರ ಗೊಬ್ಬರವನ್ನು ಹಾಕುತ್ತೇವೆ ಗೊಬ್ಬರ ಹಾಕಿದ ತಕ್ಷಣ ಹೂ ಬಿಡುತ್ತೆ ಹಣ್ಣು ಬಿಡುತ್ತೆ ಕಾಯಿಗಳನ್ನು ಬಿಡುತ್ತೆ ಎಲ್ಲ ವಸ್ತು ವಿನಿಮಯದ ಥರ ಮಾಡ್ಕೊಬೋದು ನಾವು ಬಟ್ಟೆ ಅಂಗ್ಡಿಗೆ ಹೋದ್ರೆ ಒಂದು ಬಟ್ಟೆ ತಗೊಳೋಕ್ಕೆ ಸಾವಿರಾರು ಬಟ್ಟೆಗಳನ್ನೂ ಸಾವ್ರಾರುಗಟ್ಲೆ ರೊಕ್ಕವನ್ನು ಹೇಳುತ್ತಾರೆ ಅದಕ್ಕೆ ಮಗ್ಗದಲ್ಲಿ ನೇಯುತ್ತಾರೆ ಸೀರೆಗಳನ್ನು ಸೀರೆ ಇಲ್ಲ ಡ್ರೆಸ್ ಅಲಂಕಾರವನ್ನೂ ಮಾಡಿಕೊಳ್ಳುತ್ತಾರೆ ಈಗ ಬೇರೆದವ್ರು ಅಂಥಲ್ಲಿ ಹೋಗಿ ಮಗ್ಗದಲ್ಲಿ ನಮಗೆ ಯಾವ ಥರ ಬೇಕೋ ಆ ಥರ ಡಿಝೈನ್ಗಳನ್ನು ಹಾಕಿಕೊಂಡು ಬರಬೋದು ಈಗ ಟೈಲರಿಂಗ್ ಟೈಲರಿಂಗ್ ಅಂದರೆ ನಾವು ಒಂದು ಬ್ಲೌಸ್ ಹೊಲುದ್ರೆ ಇಷ್ಟಿಷ್ಟೇ ರೊಕ್ಕ ಅಂತ ಇರುತ್ತೆ ಒಂದು ಸಾವಿರ ಇಲ್ಲ ಎರಡು ಸಾವಿರ ಅಂತ ಇರುತ್ತೆ ಮಾಡ್ಕೊಬೋದು ಎಜುಕೇಷನ್ ಅಂದರೆ ನಾವು ಕಲಿತ್ರೆ ನಾಳೆ ನಮ್ಮ ಕಾಲ ಮೇಲೆ ನಾವು ನಿಂತರೆ ಒಳ್ಳೆಯದು ಅಂತ ಅಂದು ಹೇಳುತ್ತಾರೆ ಒಳ್ಳೆಯದು